ಇತ್ತೀಚಿನ ದಿನಗಳಲ್ಲಿ ವಿಪರೀತವಾಗಿ ನಾವು ಸ್ಮಾರ್ಟ್ಫೋನ್ಗಳ ಬಳಕೆಯಾಗಿದೆ ಪ್ರತಿ ಒಬ್ರ ಮನೆಯಲ್ಲಿ ಪ್ರತಿ ಒಂದು ಕೈಯಲ್ಲಿ ಒಂದೊಂದು ಮೊಬೈಲ್ ಕಂಪಲ್ಸರಿ ಇರುತ್ತೆ ಅದರ ಜೊತೆಗೆ ಪ್ರತಿಯೊಬ್ಬ ಮಕ್ಕಳು ಕೂಡ ಈ ಮೊಬೈಲ್ನ ಒಂದು ಅಡಕ್ಷನ್ ಆಗಿಬಿಟ್ಟಿದೆ ಈ ಪ್ರತಿ ಒಂದು ಮನೆಯಲ್ಲಿ ಎಷ್ಟು ಮಕ್ಳಿದ್ದಾರೆ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಒಂದೊಂದು ಮೊಬೈಲಾಗಿದೆ ನಾವು ಇದು ಜಾಸ್ತಿ ಆಗಿರೋದು ಯಾವ ಟೈಮ್ನಿಂದ ಅಂತಂದ್ರೆ ಕೋವಿಡ್ ಟೈಮಿಂದ ಕೋವಿಡ್ ಟೈಮ್ನಲ್ಲಿ ಆನ್ಲೈನ್ ಕ್ಲಾಸಸ್ ಆದಮೇಲೆ ಬಹಳಷ್ಟು ಜನ ಮಕ್ಕಳಿಗೋಸ್ಕರ ಮೊಬೈಲನ್ನ ಹೊಸ್ದಾಗಿ ಪರ್ಚೇಸ್ ಮಾಡಿದರು ಆನ್ಲೈನ್ ಕ್ಲಾಸ್ ಅವ್ರು ಕುತ್ಕೊಂಡು ನೋಡಲಿ ಅಂತ ಬಟ್ ಅವ್ರು ಬರ್ತಾ ಬರ್ತಾ ಅವ್ರು ಆನ್ಲೈನ್ ಕ್ಲಾಸನ್ನ ಜಾಸ್ತಿ ನೋಡೋದು ಕಡಿಮೆಯಾಗಿ ಅವರು ಅದರಲ್ಲಿ ಗೇಮ್ಗಳನ್ನ ಆಡೋದು ರೀಲ್ಸ್ಗಳನ್ನ ನೋಡೋದು ಶಾರ್ಟ್ಸನ್ನ ನೋಡೋದು ಇದು ಅವರು ಶುರು ಮಾಡ್ಕೊತಾ ಹೋಗಿದ್ದು ಆಮೇಲೆ ಮಕ್ಳ ಕೈಯಲ್ಲಿ ಆಟಿಕೆ ಹೊರಗಡೆ ಆಟ ಆಡೋದು ಫ್ರೆಂಡ್ಸ್ಗಳ ಜೊತೆ ಹೋಗೋದು ಇದೆಲ್ಲ ಕೋವಿಡ್ ಟೈಮ್ನಲ್ಲಿ ಬಂದ್ ಆದಾಗಿಂದ ಮಕ್ಕಳಿಗೆ ಅನಿವಾರ್ಯವಾಗಿ ಅವರು ಮೊಬೈಲನ್ನ ಇಟ್ಟುಕೊಂಡು ಕುತ್ಕೊಳೋ ಅಂಥದ್ದು ಆಮೇಲೆ ತಂದೆ ತಾಯಿಗಳು ಕೂಡ ಅನಿವಾರ್ಯವಾಗಿ ಮಕ್ಕಳಿಗೆ ಮೊಬೈಲ್ ಕೊಡುವಂಥದ್ದು ಶುರು ಆಯಿತು ಆಮೇಲೆ ಇತ್ತೀಚಿಗೆ ಚಿಕ್ಕ ಮಗು ಸಮೇತ ಊಟ ಮಾಡಬೇಕು ಅಂತ ಅಂದರೆ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಮಾತ್ರ ಅದು ಊಟ ಮಾಡುತ್ತೆ ತನ್ನ ಪಾಡಿಗೆ ತಾನು ಮೊಬೈಲ್ ನೋಡ್ತಾ ಇರುತ್ತೆ ಇವರು ತಾಯಂದಿರು ಅವ್ರ ಪಾಡಿಗೆ ಅವರು ಅದ್ರ ಬಾಯಲ್ಲಿ ಊಟ ತಿನ್ನಿಸ್ತಾ ಇರ್ತಾರೆ ಅದ್ರ ಜೊತೆಗೆ ಈಗ ಶಾಲೆಗೆ ಹೋಗಿ ಬರುವಂಥ ಮಕ್ಕಳು ಅವರ ಶಾಲೆಗೆ ಹೋಗಿ ಬಂದಮೇಲೆ ಹೋಮರ್ಕ್ ಮಾಡಬೇಕು ಸ್ಟಡಿ ಮಾಡಬೇಕು ಅಥ್ವಾ ನಾನು ಸ್ಪೋರ್ಟ್ಸಲ್ಲಿ ಅಥ್ವಾ ನಾನು ಪೇಂಟಿಂಗಲ್ಲಿ ನಾನು ಸಿಂಗಿಂಗು ಯಾವುದೋ ಒಂದು ಟ್ಯಾಲೆಂಟ್ ಇದೆ ಅದರಲ್ಲಿ ತೊಡ್ಸ್ಕೊಬೇಕು ಅನ್ನೋದು ತುಂಬ ಕಡಿಮೆ ಆಗಿಬಿಟ್ಟಿದೆ ಅವ್ರು ಕೂಡ ಮನೆಗೆ ಬಂದ ತಕ್ಷಣನೆ ಡ್ರೆಸ್ ಚೇಂಜ್ ಮಾಡೋದು ಫ್ರೆಶ್ ಅಪ್ ಆಗೋದು ಅದನ್ನ ಯೋಚನೆನೆ ಮಾಡೋಲ್ಲ ಸೊ ಅವರು ಮೊದಲು ಕೈಯಲ್ಲಿ ಮೊಬೈಲ್ ಇಟ್ಕೊಳ್ಳೋದು ಫ್ರೆಂಡ್ಸಿಗೆ ಮಾತಾಡೋದು ಆಮೇಲೆ ಗೇಮ್ಸ ಆನ್ಲೈನ್ ಗೇಮ್ಸ್ಗಳನ್ನ ಆಡೋದು ಅಥವಾ ಇತ್ತೀಚಿಗೆ ಪಬ್ಜಿ ಇವೆಲ್ಲ ತುಂಬಾ ಮಕ್ಕಳುಗಳು ಯೂತ್ಸು ಇನ್ವಾಲ್ ಆಗಿದ್ದಾರೆ ಈ ಗೇಮ್ಸ್ಗಳಿಂದ ಮಿಸ್ಯುಟಿಲೈಜೇ ಜಾಸ್ತಿ ಆಗ್ತಾ ಇದೆ ಹಾಗೂ ಕಾಲೇಜು ಹುಡುಗಿಯರು ಹುಡುಗರು ಕೂಡ ಇದು ಎಷ್ಟು ದುರುಪಯೋಗ ಮಾಡಿಕೊಳ್ತಿದೆ ಅಂದರೆ ಸ್ಪೆಶಲಿ ಅವರು ರೀಲ್ಸ್ ಮಾಡೋದು ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಮಕ್ಕಳು ಆ್ಯಪನ್ನ ಬಳಸೋದು ಜಾಸ್ತಿ ಆಗಿದೆ ಇನ್ಸ್ಟಾಗ್ರಾಮ್ ತ್ರೂ ಹೊಸ ಹೊಸರ್ನ ಫ್ರೆಂಡ್ಶಿಪ್ ಮಾಡ್ಕೊಳೋದು ಹಾಗೆ ಮೊಬೈಲ್ನ ನಂಬರನ್ನ ಚೇಂಜ್ ಮ ಎಕ್ಸ್ಚೇಂಜ್ ಮಾಡ್ಕೊಳೋದು ಅವ್ರ ಜೊತೆಗೆ ಏನೋ ಮಾತಾಡ್ತಾ ಇರೋದು ಪೇರೆಂಟ್ಸಿಗೆ ಏನು ಶಾಲೆ ಬಗ್ಗೆ ಏನೋ ಅಥ್ವಾ ಹೋಮ್ವರ್ಕ್ ಬಗ್ಗೆನೋ ಸ್ಟಡೀಸ್ ಬಗ್ಗೆನೋ ಮಾತಾಡ್ತಿದ್ದಾರೆ ನಮ್ಮ ಮಗಳು ಮಗ ಅಂತ ಅವರು ತಿಳ್ಕೊಂಡಿರ್ತಾರೆ ಬಟ್ ಅದು ಅವರು ಮಾತಾಡೊದು ಅವರು ಬೇರೆ ವಿಷಯಗಳಲ್ಲೇನೇ ಇನ್ವಾಲ್ಡ್ ಆಗ್ತಾ ಇದ್ದಾರೆ ಹೊರತು ಯಾರೂ ಒಂದು ಉಪಯೋಗಕ್ಕೋಸ್ಕರ ಬಳಸೋದು ಯೂಸ್ ಕೂಡ ಕಡಿಮೆ ಆಗಿಬಿಟ್ಟಿದೆ ಯೂತ್ಸು ಎಸ್ಪೆಶಲಿ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡೋದು ಅಥವಾ ಕೆಲವೊಂದು ಫೋಟೋಸ್ ಎಲ್ಲ ಪರ್ಸ್ನಲ್ ಫೋಟೋಸ್ ಎಲ್ಲ ಸ್ಟೇಟಸಲ್ಲಿ ಹಾಕೋದು ಅಥವಾ ಸೋಶಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದು ಅಥ್ವಾ ಯುಟ್ಯೂಬ್ ಚ್ಯಾನಲನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಯಾವುದೋ ಒಂದು ಬೇರೆ ಬೇರೆ ದುರುಪಯೋಗ ತೊಗೊಳೋ ತೊಗೊಳ್ತಾ ಇದ್ದಾರೆ ಸೊ ಅದನ್ನು ಬಹಳಷ್ಟು ಗಂಡು ಮಕ್ಕಳು ಕೂಡ ಈ ಥರದ್ದು ನೆ ಡಿಫ್ರೆಂಟ್ ಏನೋ ಅಥವಾ ವಲ್ಗರ್ ಪಿಚ್ಚರ್ಸ್ಗಳನ್ನೆಲ್ಲ ಹಾಕೋದು ಇದನ್ನೆಲ್ಲ ಮಾಡೋ ಬೇರೆ ವ್ಯೂವ್ಸನ್ನ ಜಾಸ್ತಿ ಮಾಡೋಕ್ಕೋಸ್ಕರ ಅವರು ಈ ಥರದ್ದಾಗಿ ಬಹಳಷ್ಟು ಮಹಿಳೆಯರು ಕೂಡ ಇನ್ವಾಲ್ ಆಗ್ತಾ ಇದ್ದಾರೆ ಸೊ ಅಲ್ಲಿ ಒಂದು ಈ ಸೋಶಲ್ ಮೀಡಿಯಾದಿಂದ ಹಣ ಗಳಿಕೆ ಮಾಡ್ತಾ ಇರುವುದು ಅಥ್ವಾ ವ್ಯೂವ್ಸ್ ವ್ಯೂವ್ಸ್ಗಳನ್ನ ಅಥವಾ ಕಮೆಂಟ್ಸನ್ನ ತೊಗೊಳಕ್ಕೋಸ್ಕರ ಅಥವಾ ಸಬ್ಸ್ಕ್ರೈಬರನ್ನ ಜಾಸ್ತಿ ಮಾಡೋಕ್ಕೋಸ್ಕರ ಅವರು ಅದನ್ನು ದುರುಪಯೋಗ ತೊಗೊಳ್ತಾ ಇದ್ದಾರೆ ಸೊ ಈ ಹಾಗೆ ವಯಸ್ಸಾದ ಅಜ್ಜಿಗಳು ಕೂಡ ಏನಾಗ್ತಾ ಇದೆ ಮೊಮ್ಮಕ್ಳ ಜೊತೆಗೆ ಫ್ಯಾಮಿಲಿ ಜೊತೆಗೆ ಅವ್ರು ಕೂಡ ಇನ್ವಾಲ್ ಆಗ್ಲಾರ್ದೆ ಅವ್ರಿಗೆ ಬೇಕಾಗಿರುವಂಥ ದೇವಸ್ಥಾನಗಳು ಗುಡಿ ಗುಂಡಾರದ ಬಗ್ಗೆ ಅಥವಾ ಏನೋ ಭವಿಷ್ಯನೋ ಇನ್ನೂ ಒಂದು ಮತ್ತೊಂದ್ರ ಬಗ್ಗೆ ಅವರು ಯುಟ್ಯೂಬ್ನಲ್ಲಿ ಏನು ಕೇಳ್ತಾ ಅವ್ರೂ ಯಾವ ಮಕ್ಕಳ ಜೊತೆಗೆ ಯಾರ ಜೊತೆಗೆ ಬೆರಿಲಾರ್ದೆ ಅವರು ಸಪ್ರೇಟ್ ಆಗ್ಬಿಟ್ಟಿದ್ದಾರೆ ಆಮೇಲೆ ಗಂಡಸ್ರು ಏನಾಗಿದ್ದಾರೆ ಅವರು ತಮ್ಮದು ಕ್ರಿಕೆಟ್ ಇರ್ಬೋದು ಅಥವಾ ಪೊಲಿಟಿಕ್ಸ್ ಇಷ್ಯು ಇರ್ಬೋದು ಇವುಗಳು ಅಥವಾ ಫೇಸ್ಬುಕ್ನಲ್ಲಿ ಅಥವಾ ಯುಟ್ಯೂಬ್ನಲ್ಲಿ ಯಾವುದೋ ಒಂದು ನೋಡೋದು ಸೊ ಅವರೂ ಮನೆಯಿಂದ ಆಫೀಸಿಂದ ಮನೆಗೆ ಬಂದಮೇಲೆ ಅದನ್ನು ಮೊಬೈಲ್ನಲ್ಲಿ ನೋಡೋದು ಕಡಿಮೆ ಈ ಪಿ ಮನೆಯಲ್ಲಿ ಇರೋರ ಹತ್ರ ಮಕ್ಕಳ ಜೊತೆಗೆ ಹೆಂಡತಿ ಜೊತೆ ಮಾತಾಡ್ಸೋದು ಕಡಿಮೆ ಮೊಬೈಲ್ನಲ್ಲೇ ಕಾಲ ಕಳೆಯೋದು ಜಾಸ್ತಿಯಾಗಿದೆ ಹಾಗೆ ಹೆಣ್ಣುಮಕ್ಕಳು ಕೂಡ ತಾಯಂದಿರು ಇರ್ಬೋದು ಅವರುಗಳು ಮಕ್ಳ ಜೊತೆಗೆ ಬಂದ ತಕ್ಷಣ ಅವ್ರ ಜೊತೆ ಬೆರೆಯೋ ಬದಲು ಅವರು ಅವರದೇ ಆದಂಥ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾನಲ್ಲಿ ತನಗಿಷ್ಟ ಆಗಿರುವಂಥ ಕಂಟೆಂಟನ್ನ ಕ್ರಿಯೇಟ್ ಮಾಡಿ ಡ್ಯಾನ್ಸ್ ಮಾಡೋದು ಅಥ್ವಾ ರೀಲ್ಸ್ಗಳನ್ನ ಮಾಡೋದು ಹಾಕೋದು ಅಥವಾ ಫ್ರೆಂಡ್ಸ್ಗಳ ಜೊತೆಗೆ ಕನೆಕ್ಟ್ ಆಗೋದು ಅವ್ರ ಜೊತೆಗೆ ಬಿಝಿ ಆಗೋದು ಸೊ ಈ ರೀತಿಯಾಗಿ ಹೊಸ ಸೀರೆ ತಗೊಂಡೆ ಹೊಸ ಡ್ರೆಸನ್ನ ಹಾಕೋದು ಏನೋ ಒಂದು ಈ ಥರದ್ದು ಅವ್ರಿಗೆ ಪೋಸ್ಟ್ ಮಾಡೋದು ತನ್ಗೆ ಇಷ್ಟ ಇಷ್ಟ ಆಗಿರೋ ಫೋಟೋಗ್ರಾಫ್ಸ್ನ ತಗೊಳೋದು ಅಂದರೆ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡೋದು ಈ ಇದರಲ್ಲಿನೇ ತುಂಬ ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ ಹೊರ್ತು ಮನೆಯಲ್ಲಿ ಗಂಡ ಹೆಂಡ್ತಿ ಗಂಡ ಮಕ್ಕಳು ಅತ್ತೆ ಮಾವಂದಿರಿಗೆ ನಾವು ನನ್ನ ಜವಾಬ್ದಾರಿಗಳಿದೆ ಅಲ್ಲಿ ನೋಡಬೇಕು ಅನ್ನೋದು ಅವ್ರು ಕೂಡಾ ಮಾಡ್ತಾ ಇಲ್ಲ ಸೊ ಹೀಗಾಗಿ ಪ್ರತ್ ಈ ಮೊಬೈಲ್ ಅಥ್ವಾ ಈ ಶೋಶಲ್ ಮೀಡಿಯಾದಿಂದ ಸಣ್ಣ ಮಕ್ಳು ಒಂದೇ ಅಂತಲ್ಲ ವಯಸ್ಸ ಸಣ್ಣ ಮಗುವಿಂದ ಹಿಡಿದು ವಯಸ್ಸಾದವರು ಪ್ರತಿ ಒಬ್ರೂನು ಇದರಲ್ಲಿ ದುರುಪಯೋಗನೇ ಜಾಸ್ತಿ ಮಾಡಿಕೊಳ್ತಾ ಇದ್ದಾರೆ ಆದರೆ ಇಷ್ಟು ದುರುಪಯೋಗ ಮಾಡ್ಕೊಳೋದು ನೋಡಿದಾಗ ಇದರಲ್ಲಿ ತುಂಬ ಡಿಸ್ಅಡ್ವಾನ್ಟೇಜಸ್ ಇದೆ ಬಟ್ ಕೆಲವೊಂದು ಉಪಯೋಗಗಳು ತುಂಬ ಇದೆ ಎಸ್ಪೆಶಲಿ ಈ ಬಿಸ್ನೆಸ್ ಪೀಪಲ್ ಇರ್ಬೋದು ಅವರಿಗೆ ತಮ್ಮ ಬಿಸ್ನೆಸನ್ನ ಇಂಟರ್ನ್ಯಾಷ್ನಲ್ ಲೆವೆಲಲ್ಲಿ ನಮ್ಮ ಊರು ಬಿಟ್ಟು ಬೇರೆ ಜಿಲ್ಲೆ ಬೇರೆ ರಾಷ್ಟ್ರ ಬೇರೆ ದೇಶದಲ್ಲಿ ಕೂಡ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶಗಳಿದಾವೆ ಆಮೇಲೆ ಎಷ್ಟೋ ಟ್ರಾವೆಲ್ ಬ್ಲಾಗರ್ಸು ಅವರು ಒಳ್ಳೆಯ ಒಳ್ಳೆಯ ಪ್ಲೇಸ್ಗಳಿಗೆ ಹೋಗಿ ಅಲ್ಲಿಂದ ಅವರು ಒಳ್ಳೆಯ ಒಳ್ಳೆಯ ಬ್ಲಾಗ್ಗಳನ್ನೆಲ್ಲ ರೆಡಿ ಮಾಡಿ ತಾವು ಅಪ್ಲೋಡ್ ಮಾಡಿ ಅದನ್ನು ಮನೆಯಲ್ಲೇ ಕುತ್ಕೊಂಡು ಎಲ್ಲರೂ ನೋಡೋಕ್ಕೆ ಒಂದು ಅನುಕೂಲ ಆಗ್ತದೆ ಒಳ್ಳೆಯ ಒಳ್ಳೆಯ ಪ್ಲೇಸ್ಗೆ ರೀಚ್ ಮಾಡಿ ಒಳ್ಳೆಯ ಒಳ್ಳೆಯ ಇನ್ಫಾರ್ಮೇಶನ್ಸ್ ಕೂಡ ಕೊಡ್ತಾ ಇದ್ದಾರೆ ಹಾಗೆ ಕೆಲವೊಬ್ಬರು ಅಡುಗೆ ಬೇರೆ ಬೇರೆ ಇದರಲ್ಲಿ ಆಸಕ್ತಿ ಇರುವಂಥವ್ರು ಕೂಡ ಒಳ್ಳೆಯ ಒಳ್ಳೆಯ ರೆಸಿಪೀಸ್ಗಳನ್ನ ಅವರು ಇನ್ಷ್ ಇನ್ಸ್ಟಾದಲ್ಲಿ ಅಥವಾ ಸೋಶಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದರಿಂದ ಎಷ್ಟೋ ಜನಕ್ಕೆ ಅದು ಕೂಡ ಉಪಯೋಗ ಆಗಿದೆ ಅದೇ ರೀತಿ ಬಹಳಷ್ಟು ಜನ ಅದನ್ನು ಉಪಯೋಗನೂ ತೊಗೊಂಡಿದ್ದಾರೆ ಎಷ್ಟೋ ಜನ ಒಳ್ಳೆಯ ತಮ್ಮ ಸಾಮಾಜಿಕ ಸೇವೆ ಕೆಲಸಗಳನ್ನು ಕೂಡ ಅದರಲ್ಲಿ ಹಾಕಿ ಅದರಿಂದ ಒಳ್ಳೆಯ ಒಳ್ಳೆಯ ಹೆಸರನ್ನು ಕೂಡ ಗುರ್ ಬಹಳಷ್ಟು ಜನಕ್ಕೆ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಪ್ರಪಂಚಕ್ಕೆ ತೋರಿಸುವಂಥದ್ದು ಒಂದು ಈ ಶೋಶಲ್ ಮೀಡಿಯಾ ಒಂದು ಫ್ಲ್ಯಾಟ್ಫಾರ್ಮ್ ಆಗಿದೆ ಎಷ್ಟೋ ಮಕ್ಕಳುಗಳು ತಮ್ಮಲ್ಲಿರುವಂಥ ಒಳ್ಳೆಯ ಒಳ್ಳೆಯ ಟ್ಯಾಲೆಂಟನ್ನು ತಮ್ಮದೇ ಆದ ಒಂದು ಯುಟ್ಯೂಬ್ ಚ್ಯಾನಲ್ನಲ್ಲಿ ಅವನ್ನೆಲ್ಲ ಹಾಕಿ ಎಷ್ಟೋ ದೊಡ್ಡ ಒಳ್ಳೆಯ ಕೀರ್ತಿನ ಕೂಡ ಆಗಿದೆ ಸೊ ಇದೇ ರೀತಿ ಏನಂತಂದರೆ ಒಂದು ಟ್ಯಾಲೆಂಟನ್ನು ತೋರ್ಸೋಕ್ಕೆ ಬರೇ ಒಂದು ಜಿಲ್ಲೆನಲ್ಲಿ ಅಲ್ಲ ಒಂದು ಪ್ರಪಂಚಕ್ಕೂ ನಾವು ಇದನ್ನು ತೋರಿಸ್ಬೇಕು ಈ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ರೀಚ್ ಮಾಡಿಸಬೇಕು ಅಂತಂದು ಈ ಸೋಶಲ್ ಮೀಡಿಯಾ ಇರ್ಬೋದು ಅಥ್ವಾ ಈ ಆ್ಯಪ್ಗಳಿರ್ಬೋದು ಅಥ್ವಾ ಸ್ಮಾರ್ಟ್ಫೋನ್ ತುಂಬ ಹೆಲ್ಪ್ಫುಲ್ಲಾಗಿದೆ ಬಟ್ ಅದನ್ನು ಉಪಯೋಗ ತೊಗೊಂಡಾಗ ಎಷ್ಟೋ ಜನ ಎತ್ರಕ್ಕೆ ಬೆಳೀತಿದ್ದಾರೆ ತಮ್ಮ ಜೀವನನೇ ಬದ್ಲಾಗಿಸಿದ್ದಾರೆ ಆಮೇಲೆ ಇದರಿಂದ ಎಷ್ಟೋ ಜನಕ್ಕೆ ಇನ್ಸ್ಪ್ರೇಷನ್ ಕೂಡ ಆಗಿದೆ ಅವ್ರು ಮಾಡುವಂಥ ಕೆಲಸನ್ನ ನಾವು ಬಹಳಷ್ಟು ಜನಕ್ಕೆ ತಾವು ಏನು ಮಾಡಬೇಕನ್ನೋದು ಗೊತ್ತಾಗೋಲ್ಲ ಬಟ್ ಈ ಥರದ್ದು ಕೆಲವೊಂದು ಯಾರೋ ಒಂದು ಇನ್ಸ್ಪ್ರೇಷನ್ ಶ್ಟೋರೀಸನ್ನ ಕೇಳಿ ಓ ನಾನು ಕೂಡ ಮಾಡ್ಬೌದಲ್ಲ ನಾನೂ ಒಬ್ಬ ವ್ಯಕ್ತಿ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಆಗಿರ್ಬೋದು ಅಥ್ವಾ ಒಂದೊಂದ್ ಐ ಎ ಎಸ್ಸು ಐ ಪಿ ಎಸ್ಸು ಕನ್ಸು ಕಟ್ಟಿಕೊಂಡು ಇರುವಂಥ ವ್ಯಕ್ತಿ ಒಂದು ಈ ಥರದ್ದು ಕೆಲವೊಂದು ಇನ್ಸ್ಪ್ರೇಷನ್ ಶ್ಟೋರೀನ ನೋಡಿ ಶ್ ಅದರಿಂದ ಎಷ್ಟೋ ಜನ ತಮ್ಮ ಜೀವನದಲ್ಲೂ ನಾವೂ ಹೀಗಾಗಬೇಕು ಅಂತಂದು ಹೇಳಿ ಇನ್ಸ್ಪೈರ್ ಕೂಡ ಆದವರು ಕೂಡ ತುಂಬ ಇದ್ದಾರೆ ಅಂದರೆ ಇನ್ ದಿ ಸೆನ್ಸ್ ಏನಂತಂದರೆ ಬಹಳಷ್ಟು ಜನ ಇದನ್ನು ಎಷ್ಟು ಉಪಯೋಗ ತೊಗೊಂಡಿದ್ದಾರೆ ಅದರ ಬಗ್ಗೆ ದುರುಪಯೋಗ ತೊಗೊಂಡವರೂ ತುಂಬ ಇದ್ದಾರೆ ಇದರಲ್ಲಿ ಎಷ್ಟೋ ಜನ ಹಣ ಮಾಡಿ ತನ್ನ ಜೀವನವನ್ನ ಬದ್ಲಾವಣೆ ಮಾಡ್ಕೊಂಡವರೂ ಇದ್ದಾರೆ ಎಷ್ಟೋ ಜನ ಹಣ ಕಳ್ಕೊಂಡವರೂ ಇದ್ದಾರೆ ಹಾಗೆ ಎಷ್ಟೋ ಜನ ಇದರಿಂದ ಒಳ್ಳೆಯ ಕೀರ್ತಿ ದೇಶ ವಿದೇಶದಲ್ಲಿಯೂ ತಮ್ಮ ಒಳ್ಳೆಯ ಕೀರ್ತಿನ ಮಾ ಕೀರ್ತಿ ಶಿಖರಕ್ಕೆ ಹೋಗಿದ್ದಾರೆ ಎಷ್ಟೋ ಜನ ಇದರಿಂದ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡಿದ್ದಾರೆ ಸೊ ನಾವು ಒಂದು ಶೋಶಲ್ ಮೀಡಿಯಾ ಅಥವಾ ಈ ಸ್ಮಾರ್ಟ್ಫೋನನ್ನು ಎಷ್ಟು ಯಾವಾಗ ಯಾವ ರೀತಿಯಾಗಿ ಉಪಯೋಗಕ್ಕೆ ಬೇಕು ಆ ಟೈಮ್ನಲ್ಲಿ ಅಷ್ಟೇ ಅದನ್ನು ಉಪಯೋಗ ತೊಗೊಂಡಾಗ ಜೀವನವನ್ನೆ ಬದಲು ಮಾಡುತ್ತೆ ಅದನ್ನು ನಾವು ತಪ್ಪು ದಾರಿಯಲ್ಲಿ ತಪ್ಪು ಕೆಲಸಕ್ಕೆ ಅದನ್ನು ನಾವು ಬಳಸಿದಾಗ ನಿಜವಾಗ್ಲೂ ಅವ್ರ ಜೀವನನೇ ಹಾಳಾಗಿದೆ ಹಾಗೇ ಸ್ಮಾರ್ಟ್ಫೋನಿಂದ ಎಷ್ಟೋ ನಾವು ನೋಡಿದ್ದೀವಿ ಚಾರ್ಜ್ ಇಟ್ಟಾಗ ಬ್ಲಾಸ್ಟ್ ಆಗಿರೋದು ಅಥವಾ ಎಷ್ಟೋ ಮಕ್ಳಿಗೆ ಕೈ ಸುಟ್ಟುಕೊಂಡಿದ್ದು ಅಥವಾ ಬೇರೆ ಬೇರೆ ಕಣ್ಣು ಹೋಗಿರೋದು ಇತ್ತೀಚಿಗೆ ಬಹಳಷ್ಟು ಮಕ್ಕಳುಗಳು ಅದ್ರಿಂದ ಒಂದು ಅಡಕ್ಷನ್ನಲ್ಲಿ ಈ ಆಗಿ ಮೆಂಟಲಿ ರಿಟೈರ್ಡ್ ಆಗಿರೋದು ಇಂಥವು ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಸ್ಮಾರ್ಟ್ಫೋನಿಂದನೂ ಹಾರ್ಟ್ ಪ್ರಾಬ್ಲಮ್ಮು ಬೇರೆ ಹೆಲ್ತ್ ಇಶ್ಯೂ ಕೂಡ ತುಂಬ ಬರ್ತಾ ಇದೆ ನಾವು ಕೆಲವೊಂದು ಪ್ರಿಕಾಶನ್ಸನ್ನ ಯೂಸ್ ಮಾಡಿ ಮೊಬೈಲನ್ನ ಸ ನೈಟು ಸೈಲೆಂಟ್ ಮೋಡಲ್ಲಿ ಅಥ್ವಾ ಸ್ವಿಚ್ ಆಫ್ ಮೋಡಲ್ಲಿ ಇಟ್ಟು ನಮ್ಮ ಇದನ್ನೆಲ್ಲ ಸೇಫ್ ಆಗಿ ಇಟ್ಟುಕೊಂಡ್ರೆ ಅದನ್ನು ಸರಿಯಾಗಿ ಬಳಸಿದರೆ ನಮಗೆ ತುಂಬ ಅನುಕೂಲ ಆಗುತ್ತೆ